ಹೆಲೋ ನನ್ನ ಹೆಸ್ರು ಛಾಯಾ ಅಂತ ಸರ್ ನಾನು ನಿಮ್ಮಲ್ಲಿ ಒಂದು ಬಾಟಲ್ ಆರ್ಡರ್ ಮಾಡಿದ್ದೆ ಆದರೆ ಅದನ್ನು ಇವಾಗ ಕ್ಯಾನ್ಸಲ್ ಮಾಡಿದೀನಿ ನೀವು ಅಮೌಂಟನ್ನು ರಿಟನ್ ಮಾಡ್ತೀರಾ ಎಷ್ಟೊತ್ತಿಗೆ ಮಾಡ್ಬೋದು ಸರ್ ಸರ್ ಅದೇ ನಂಗೆ ಕ್ಯಾಶ ಕ್ಯಾಶ್ ವಿದ್ಡ್ರಾ ಮಾಡಿಕೊಂಡ್ಲಿಲ್ಲ ಆಂ ಹಂಗೆ ಫೋನ್ಪೇ ಮಾಡಿದ್ದೆ ಬರತ್ತೇನೋ ಅಂತ ಕನ್ಫಮಾಗಿ ಆದರೆ ನನಗೆ ಇವಾಗ ಬೇಡ ಅವರಿಲ್ಲ ಅವರು ಬೇರೆಯವ್ರು ನನ್ನ ಹತ್ರ ಆರ್ಡರ್ ಮಾಡ್ಸಿದ್ರು ಓಕೆ ಸರ್ ಇವಾಗ ಅದರ ಸಂಖ್ಯೆ ಏಳು ಐದು ಎರಡು ಸರ್ ಮತ್ತು ದುಡ್ಡು ನೂರು ರೂಪಾಯ್ ಸರ್ ಆಂ ಸರಿ ಸರ್ ಇವಾಗ ಅದ್ರದ್ದು ಡಿಟೇಲ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಅದಕ್ಕೆ ಹಾಕ್ರಿ ಸರ್ ಇನ್ನೊಂದು ಒನ್ ಡೇ ಇಲ್ಲ ಟೂ ಡೇಸಲ್ಲಿ ಹಾಕೋಕ್ಕಾಗತ್ತಾ ಸರ್ ಯಾಕಂದರೆ ಅದು ನಂದಲ್ಲ ಬೇರೆಯವರು ಕೇಳಿದ್ದು ಅವ್ರಿಗೆ ಕೊಡಬೇಕು ಅವ್ರು ನನಗ್ ಕೇಳ್ತಾಯಿದ್ದಾರೆ ಅವ್ರಿಗೆ ಸ್ವಲ್ಪವೂ ಗೊತ್ತಾಗೋಲ್ಲ ಅದಕ್ಕೆ ಹೆದ್ರುಕೋತಾರೆ ಎಲ್ಲದಕ್ಕೂ ಆಂ ಸರಿ ಸರ್ ನಾಳೆ ನಾಳೆ ಬರುತ್ತಲ್ವ ಸರ್